ಯಾರು ಯಾರು ಹಾಂ ಓಕೆ ಹೇಳಿ ಮ್ಯಾಮ್ ಹಾಂ ಎಮರ್ಜೆನ್ಸಿ ಏನಾದರು ಇತ್ತಾ ಆಗುತ್ತೆ ಮ್ಯಾಮ್ ಯಾವ್ಯಾವ ಥರ ಟೈಪ್ ಫ್ರಾಕ್ ಬೇಕು ಹೇಳಿ ಓಕೇ ಹ್ಞೂ ಹ್ಞೂ ಮ್ಯಾಮ್ ನಾನು ಪರ್ಫೆಕ್ಟಾಗಿ ಹೊಲೀತೀನಿ ನಿಮಗೆ ನನ್ನ ಕಾಂಟಾಕ್ಟ್ ನಂಬರ್ ಯಾರು ಕೊಟ್ಟಿದ್ದು ಮ್ಯಾಮ್ ಹಾಂ ಹೌದಾ ಓಕೆ ಮ್ಯಾಮ್ ಶ್ಯೂರ್ ತಂದ್ಕೊಡಿ ನಾನು ಎಲ್ಲ ಟೈಪ್ ಫ್ರಾಕ್ ಹೊಲೀತೀನಿ ಮ್ಯಾಮ್ ಅಂತ ಅಂದರೆ ಇವಾಗ ಸ್ಟಿಚಿಂಗ್ ಆಗಿರ್ಬೋದು ಮತ್ತು ಡ್ರೆಸ್ ಫಿಟ್ ಮಾಡ್ತಾರಲ್ವಾ ಅದರಿಂದನೂ ಹಿಡಿದು ಫುಲ್ ಬ್ಲೌಸಿಂದ ಹಿಡಿದು ಸ್ಯಾರಿಯಿಂದ ಹಿಡಿದು ಎಲ್ಲದೂ ಸ್ಟಿಚ್ ಮಾಡ್ತೀನಿ

ಓಕೆ ಮತ್ತು ಮ್ಯಾಮ್ ಮ್ಯಾಮ್ ನೀವು ಹೊಲ್ಸೋದ್ರ ಮೇಲೆ ಡಿಪೆಂಡಾಗುತ್ತೆ ಇವಾಗ ನೀವು ಏನಾದರು ಅಂಬ್ರೆಲಾ ಡ್ರಸ್ ಹೊಲ್ಸಿ ಡ್ರಸ್ ಹೊಲಿಸ್ತೀರ ಅಂತ ಅಂದರೆ ಅದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಸವೆನ್ ಹಂಡ್ರೆಡಿಂದನೂ ಇದೆ ಸವೆನ್ ಹಂಡ್ರೆಡಿಂದನೂ ಇದೆ ಮ್ಯಾಮ್ ಅದೆಲ್ಲ ಲೋಕಲ್ ಅವ್ರಿಗೆ ಹೊಲ್ದ್ ಕೊಡೋದು ಸೋ ನಿಮ್ಗೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರೋದ್ ಹೊಲ್ದ್ ಕೊಡಬೇಕು ಅಂತ ಅಂದರೆ ತೌಸೆಂಡ್ ಸೆವೆನ್ ಹಂಡ್ರೆಡ್ ನಿಮಗೋಸ್ಕರ ಕಮ್ಮಿ ಮಾಡ್ತೀನಿ ಬನ್ನಿ ಮ್ಯಾಮ್ ನಾನು ಎಲ್ಲಿಂದ ನಿಮಗೆ ಅಂದರೆ ಕಂಫರ್ಟೇಬಲ್ ಯಾವುದು ಮೀನ್ಸ್ ಇವಾಗ ಎಷ್ಟ್ರಿಂದ ಬೇಕು ನಿಮಗೆ ಫೈಯ್ ಹಂಡ್ರೆಡಿಂದ ಬ್ಲೌಸ ಮ್ಯಾಮ್ ಡ್ರೆಸ್ ಫೈಯ್ ಹಂಡ್ರೆಡಿಂದನಾ ಅಂಬ್ರೆಲಾ ಬೇಕಾ ನಾರ್ಮಲ್ ಬೇಕಾ ನಾರ್ಮಲ್ ಸ್ವಿಚಿಂಗ್ ಅಂಬ್ರೆಲನಾ ಓಕೆ ಮ್ಯಾಮ್ ನಿಮಗೋಸ್ಕರ ಅಂತ ಸವೆನ್ ಹಂಡ್ರೆಡಿಗೆ ಮಾಡಿಕೊಡ್ತೀನಿ ಎಷ್ಟು ಬೇಕು ಎಷ್ಟು ಪೀಸಸ್ ಬೇಕು ನಿಮಗೆ ಹೌದಾ ಓಕೆ ಮ್ಯಾಮ್ ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ ನನಗೆ ಈವ್ನಿಂಗ್ ನೀವು ಬರ್ತೀರಲ್ವ ಅವಾಗ ಕಾಲ್ ಮಾಡ್ಕೊಂಡ್ಬನ್ನಿ ಓಕೆನಾ ಆಯ್ತು ತ್ಯಾಂಕ್ ಯು ಮ್ಯಾಮ್